ಹಾಂ ನೀವು ಇದು ನಾವು ಬೆಳ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಿಮ್ಮ ಟ್ರಾವಲ್ಸಿಂದ ನಮಗೆ ಇದಿದೆಯಾ ಸೀಟ್ ಗೀಟ್ ಸಿಗುತ್ತಾ ಎಷ್ಟು ಒಬ್ರಿಗೆ ಎಷ್ಟು ನಾವು ಮೈಸೂರಿಂದನೇ ಬರಬೇಕು ಮೈಸೂರಿಂದ ಬೆಟ್ಟಕ್ಕೆ ಹೋಗ್ಬೇಕು ಎಷ್ಟಾಗುತ್ತೆ ಅಂತ ತೊಂಬತ್ತು ರೂಪಾಯಿ ಒಬ್ಬ ಹಾಂ ಹಾಂ ಎಷ್ಟು ಜನ ಎಷ್ಟು ಜನ ಅದು ಹತ್ತಿಸ್ಕತ್ತೀರ ಏನು ಬಸ್ಸಾ ನಿಮ್ಮದು ಇದಾ ಟಿ ಟಿ ಗಾಡಿನಾ ಬಸ್ಸಾ ಟಿ ಟಿ ಗಾಡಿನಾ ಅಂದೆ ಲಗ್ಸುರಿ ಬಸ್ಸಾ ಹಾಂ ಇದು ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಗಂಟೆಗೆ ಬರ್ಬೇಕು ಬೆಳಿಗ್ಗೆ ಹಾಂ ಅಲ್ಲ ಎಷ್ಟು ಗಂಟೆ ಬೆಟ್ಟಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರ ಇಲ್ಲಿ ನಿಮ್ಮ ಗಾಡಿ ಅಂತ ಹೋ ಎಂಟು ಗಂಟೆಗೆ ನಾವು ಬರ್ಬೋದಾ ಎಂಟು ಗಂಟೆಗೆ ಎಲ್ಲಿಗೆ ಬರಬೇಕು ನ್ ನಿಮ್ಮ ಟಾವಲ್ಸ್ ಹತ್ರ ನಿಮ್ಮ ಟಾವಲ್ಸ್ ಹತ್ತಿರ ಬರಬೇಕ ಹಾಂ ಅಲ್ಲಿ ನಿಮ್ಮದು ಇದೈಯ್ತಲ್ಲ ಟ್ರಾವೆಲ್ಸ್ ಅಲ್ಲೀವರ್ಗೆ ಬರ್ಲಾ ಅಲ್ಲಿ ಅಲ್ಲಿಂದ ಎಷ್ಟು ಗಂಟೆಗೆ ಬಿಡ್ತೀರ ಎಂಟು ಗಂಟೆ ಅಲ್ಲಿ ಅಲ್ಲ ಹಾಂ ನಿಮ್ಮ ಇದರಿಂದ ಎಷ್ಟು ಗಂಟೆಗೆ ಬಿಡ್ತೀರ ಅಂತ ಕೇಳಿದೆ ನಿಮ್ಮ ಟ್ರಾವಲ್ಸಿಂದ ಎಂಟಕ್ಕೆ ಬಿಡ್ತೀರಾ ಹಾಂ ಬೆಟ್ಟಕ್ಕೆ ಹೋಗಕ್ಕೆ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಬೇಕಾ ಹ್ಞೂ ಅಲ್ಲಿ ಬೆಟ್ಟ ಎಲ್ಲ ಮುಗ್ಸ್ಕೋ ಬರೋತ್ಗೆ ಹತ್ತು ಗಂಟೆ ಆಗ್ತದೆ ಹ್ಞೂ ಅದಕ್ಕೆ ಒಂದು ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತೀರ ಹ್ಞೂ ಅಲ್ಲಿಂದ ನೆಕ್ಸ್ಟು ಎಲ್ಲಿ ಕೆ ಆರ್ ಎಸ್ ಅಲ್ಲಿಗೆಲ್ಲ ಹೋಯ್ತೀರಾ ಹಾಂ ಕೆ ಆರ್ ಎಸ್ಸು ಹಾಂ ಅರಮನೆ ಅಲ್ಲಿ ಇಲ್ಲಿ ಕರ್ಕೊಂಡೋಗ್ತೀರಾ ಅದೆಲ್ಲ ಸೇರಿ ಎಷ್ಟಾಗುತ್ತೆ ಮೈಸೂರು ಮುನ್ನೂರು ರೂಪಾಯಿ ಹಾಂ ಹೌದಾ ಹ್ಞೂ ನಾಳೆ ಬೆಳಿಗ್ಗೆ ಒಂಬತ್ತು ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತೀವಿ ಆಂ ಅಲ್ಲೇ ಇರ್ತೀರ ಅಲ್ಲವಾ ಹಾಂ ಓಕೆ ಹಾಂ ನಿಮ್ಮ ಹೆಸರು ಹಾಂ ತಿಪ್ಪಣ್ಣ ಓಕೆ ತ್ಯಾಂಕ್ ಯು ಹ್ಞೂ ಹ್ಞೂ